ಈಗಿನ ಜನ್ರೇಷನ್ ಇಂಗ್ಲೀಷ್ ಕಲಿಯೋ ಹಿಂದೆ ಕನ್ನಡ ಭಾಷೆಯನ್ನೆ ಮರೆತು ಹೋಗ್ತಿದ್ದಾರೆ ಕನ್ನಡ ಭಾಷೆ ನಮ್ಮ ಕರ್ನಾಟಕದ ಭಾಷೆ ಸೋ ಕನ್ನಡ ನಾವು ಕಲೀಲೇ ಬೇಕು ಅದು ಒಂದೂ ನಮ್ಮ ಏನಂತಾರೇ ಜನ್ಮಸಿದ್ದ ಅಧಿಕಾರ ಕರ್ನಾಟಕದಲ್ಲಿ ಇದ್ದು ನಿಮಗೆ ಕನ್ನಡ ಬರೋದಿಲ್ಲ ಅಂದರೆ ಹೇಗೆ ಅದಕ್ಕೆ ಈಗಿನ ಕಾಲದ ಮಕ್ಕಳಿಗೆಲ್ಲಾ ಇಂಗ್ಲೀಷ್ನ ಜಾಸ್ತಿ ಏನು ಹೇಳ್ತಾರೆ ಪ್ರಿಫ್ರೆನ್ಸ್ ಕೊಡೋಕ್ಕಿಂತ ನೀವು ಕನ್ನಡಾನ ಕಲ್ಸೋ ಇದು ಒಂದೂ ಇದು ಮಾಡಬೇಕು ಅಂದರೆ ಪ್ರಯತ್ನ ಮಾಡಬೇಕು ಸೊ ಹೌದು ತುಂಬ ಅಂದರೆ ಅದು ಒಂದೂ ಏನು ಹೇಳ್ತಾರೆ ಅಂದರೆ ನೀವೀಗ ನೋಡ್ಬೋದು ಜಾಸ್ತಿ ಈಗ ಸಣ್ಣ ಮಕ್ಕಳಿಗೆಲ್ಲ ಇಂಗ್ಲೀಷ್ ಕಲಿಸೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ ಅಂದರೆ ಬೇಗ ಕಲಿಬೇಕು ಮಕ್ಕಳು ಓದಬೇಕು ಹಾಗೆ ಹೀಗೆ ಅಂತ ಬಟ್ ಕನ್ನಡಾನ ಅಷ್ಟೇ ಮಹತ್ವ ಕೊಡೋದಿಲ್ಲ ಸೊ ಹೌದು ಆ ಥರ ಆಗ್ತಾ ಇದೆ ಈಗಿನ ಕಾಲದಲ್ಲಿ